ಹಲೋ ನಮಸ್ಕಾರ ಈಗ ರೈತರು ಆತ್ಮಹತ್ಯೆ ಮಾಡ್ಕೊಂತ ಅದಾರ ರೈತ ಆತ್ಮಹತ್ಯೆ ಮಾಡ್ದಂಗ ಏನು ಮಾಡ್ಬಕು ನೀವು ರೈತರಿಗೆ ಲೋನ್ ಕೊಡ್ಬಕು ಲೋನ್ ಕೊಡು ಲೋನ್ ಕೊಟ್ಟು ಸಬ್ಸಿಡಿ ಇರ್ತಾವ ನಿಮಗೆ ಯಾರೋ ಒಂದು ಎಲ್ಲ ಸಬ್ಸಿಡಿ ಸಬ್ಸಿಡಿಗ ಎಲ್ಲ ಲೋನ್ ಮಾಡ್ಸ್ತಾರ ರೀ ಮೂರು ಜನ ಕೊಟ್ಟರು ಐದು ಜನ ಮಾಡ್ತೀರಿ ಯಾ ಥರ ಆದರೆ ಈಗ ಗೌರ್ಮೆಂಟಿನ ಮ್ಯಾಗ ಎಲ್ಲ ಕಷ್ಟ ಇದೆ ಎಲ್ಲ ಮಳೆಯಿಲ್ಲ ನೀರಿಲ್ಲ ಕುಡಿಯಾಕ ನೀರಿಲ್ಲ ಎಲ್ಲಿಂದ ಮುಂಜಾಲಿಂದ ನಾಲ್ಕು ಗಂಟಿನಿಂದ ಅಡಿ ಮಾಡಿದ್ದರು ಮಧ್ಯಾಹ್ನ ಎರಡು ಮೂರು ಗಂಟೆ ಆಕತ ನೀರು ಎಲ್ಲರಿಗ ಸಿಗ್ಬಕು ಅಂದ್ರ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಕೆಲೊ ಜನ ನೀರಿಗ ಅಂತೇಳಿ ಬಡ್ದಾಡ್ತಾಯಿದ್ದಾರ ಅವರು ಕೂಲಿ ಕಾರ್ಮಿಕರು ಕೆಲಸ ಮಾಡಾಕ ನಾಲ್ಕು ಗಂಟೆಯಿಂದ ಹೋದ್ರಾ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ನೀರಾ ತುಂಬಿದಂದರೆ ಅವ್ರಿಗ ಯಾರು ಕೂಲಿಗ ಕರ್ಕೊಂತಾರ ಯಾರು ಕರ್ಕೊಳಂಗಿಲ್ಲ ಇಂಥದೆ ಸೌಲತ್ ಮಾಡ್ರಿ ಗೌರ್ಮೆಂಟ್ ಇರೋದು ಸೌಲತ್ ಮಾಡಕ ತಾನೆಯ ಗೌರ್ಮೆಂಟ್ ಇರೋದ್ ಸೌಲತ್ ಮಾಡಕ ಗೌರ್ಮೆಂಟ್ ಸೌಲತ್ ಮಾಡಾಕ ಇರೋದು ಲೋನ್ ಕೊಡ್ರಿ ಸಾರ್ ಲೋನ್ ಕೊಡ್ರಿ ಇಷ್ಟು ಸಬ್ಸಿಡಿದ್ ಬಿಡ್ರಿ ಇಷ್ಟು ಅಂತ ಕಟ್ರಿ ಅಂತ ಹೇಳ್ರಿ ಏನು ಐತ ಅವ್ರ್ದು ಮಾಡ್ಕೊಂಡು ಇದು ಮಾಡ್ಕೊಂಡು ಲೋನ್ ಕೊಡೊ ಅಂಥ ದಾರಿ ಮಾಡ್ಕೊಡ್ರಿ ಗೌರ್ಮೆಂಟ್ ಸಾರ್ ಮೋದಿ ಸಾರ್ ನೀವು ಮೆದ್ಲಿಂದ ಇದ್ದರೆ ಏನೋ ಮಾಡ್ಬೋದ ಸರ್ ಬಡುವರು ಆತ್ಮಹತ್ಯೆ ಮಾಡ್ಕೊಂತಾರ ಸಾರ್ ಒಬ್ರಿಗ ಊಟಕ ಇರಂಗಿಲ್ಲ ಸಾರ್ ಒಬ್ರಿಗ ನೀರು ಇರಂಗಿಲ್ಲ ಸಾರ್ ಅವ್ರ ನೀರು ಅಗ್ಲೆಲ್ಲ ತುಬ್ಕೊಂಡು ಜೀವನ ನೆಡ್ಸೋದು ಹೆಂಗೊ ಮಕ್ಳ ಮರಿಗ ಹೆಂಗೊ ಸಾಲಿಗ ಕಳ್ಸೋದು ಹೆಂಗೊ ನೀವು ಹೇಳಿದ್ರಿ ಸಾರ್ ನಾವು ಸಾಲೀಗ ಅದೂ ಸೌಲಭ್ಯ ಮಾಡಿದೀನಿ ಇದು ಸೌಲಭ್ಯ ಮಾಡಿದೀನಿ ನೀರಿನ ಸೌಲಭ್ಯ ಮಾಡ್ರಿ ಸಾರ್ ನೀರಿಂದು ಕುಡಿಯೊ ನೀರಿಂದು ಎರಡು ವರ್ಷ ಆಯಿತು ಬರಗಾಲ ಆಯಿತು ಎರಡು ವರ್ಷ್ರಿಂದ ಬರಗಾಲು ಬೆಳೆ ಕೈಯಾಗ ಇಲ್ಲ ಏನು ಮಾಡಿ ಅಂತೀರಿ ರೈತ್ರ ಯಾಕೆ ಆತ್ಮಹತ್ಯೆ ಮಾತು ಮಾತಾಡ್ಕೊಳ್ತಾ ಆತ್ಮಹತ್ಯೆ ಮಾಡ್ಕೊಳದ್ ಇದಕ್ಕೆ ಅಂತ ಮಾಡ್ಕೊಳದೂ ಮನಿಯಾಗ ತಿನ್ನಕ ಇರಂಗಿಲ್ಲ ಯಾವುದೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಯಾರು ತಾವು ಆದರು ಸಾಲ ಕೇಳಿರ್ತೀವಿ ಸಾಲ್ದವ್ನ ಬಂದು ಮನೆ ಮುಂದ ಮುಂದ ನಿಂತ್ಕೊಂತಾನ ದಿವಸ ಬಂದು ನಿಂದು ಏನು ಐತೊ ಮನೆ ಐತೊ ಅದು ಐತೊ ಮಾರಿ ಕಟ್ ಅಂತಾನ ಒಂದು ಸಣ್ಣದು ಗುಡ್ಸ್ಲ ಮನ್ಯಾಗ ಇರ್ತಾರ ಒಂದು ಸಣ್ಣದ ಮನ್ಯಾಗ ಇರ್ತಾರ ಅದು ಮಾರ್ಬಿಟ್ಟು ಅವ್ರಿಗ ಜೀವನ ಆತು ಯಾ ಥರ ಯಾದ್ರ ಮೇಲ ಮಾಡ್ಕೊಬೇಕು ಹೆಂಗ ಇರ್ಬಕು ಅವರು ಅದ್ರ ಮ್ಯಾಗ ಗೌರ್ಮೆಂಟ್ ಸಾರ್ ನೀವು ಲೋನ್ ಕೊಡಿ ಯಾರಿದ ಆಧಾರ್ ಕಾರ್ಡ್ ತಗೋಳ್ ರೀ ಬಡುವ್ರ ಯಾರು ಸಾವ್ಕಾರ ಯಾರು ನಿಮಗ್ ಗೊತ್ತು ಆಕತ ಇಂತಿಂಥದ್ ಎಷ್ಟು ಐತಿ ಇಷ್ಟು ಐತ ಇದು ಐತ ಕೂಲಿಗೆ ಊರು ಬಿಟ್ಟು ಊರು ಹೋಗ್ತಾರ ಈ ದುಡಿಯಾಕ ಎಲ್ಲಿ ದುಡಿಮೆ ಐತ ಅಂದ್ಮ್ಯಾಗ ನಾವು ಲಂಬಾಣಿಯವರು ಬಡಿಗ್ಯಾರ ಸಂಘದವ್ರೂ ಎಲ್ಲಿ ದುಡಿಮೆ ಐತೆ ಅಲ್ಲಿ ಐತೆ ನಾವು ತೆಲಿ ಮ್ಯಾಗ ಗಂಟೆ ಹೊತ್ಕೊಂಡು ಹೋಗ್ತಿರ್ತೀವಿ ಇಂಥವ್ ಲೋನ್ ಕೊಟ್ಟು ಮಕ್ಕಳು ಮರಿಗ ಓದ್ಸ ರೀ ಲೋನ್ ತಗೋಳಿ ರೀ ಇವತ್ಲಿಂದ ಒಂದು ದಿನಕ್ಕೆ ಏನು ಕಟ್ಬಕಪ್ಪ ಒನ್ ತಿಂಗ್ಳಿಗ ಏನು ಕಟ್ಬಕು ವಾರಕ್ಕೆ ಎಷ್ಟು ಕಟ್ಬಕು ತಿಂಗಳಿಗೆ ಒಂದು ಸಾವಿರ ಕಟ್ಟಿ ಮಾಡ್ಕೋ ನಿಂದು ಲೋನ್ ಕೊಟ್ಟಿದ ನಿಂಗ ಪ್ರೀ ಬಿಡ್ಬಡ ಅಂತ ಹೇಳಂಗಿಲ್ಲ ಒಂದು ಸಾವಿರ ಆಗಲಿ ತಿಂಗ್ಳಿಗ ಸಾವಿರ ಕಟ್ಕೊಂತ ಹೋಗ್ರಿ ಅಪ್ಪ ಇಷ್ಟು ಲೋನ್ ಮಾಡ್ಕೊಳ ರೀ ಅದೇ ಕಾರ್ಣಕ್ಕೆ ಲೋನ್ ಮಾಡಿ ಕೊಡ್ರಿ ದುಡ್ಮಿ ಬೇಕು ಅಂತಾರ ಎಲ್ಲ ಇದು ಮಾಡ್ಕೊಂತಾರ ಬರ್ರಿ ನೀವು ಯಾರಿಗ ಹೇಳ್ಬಿಟ್ಟು ಯಾರಿಗ ಅವರಿಗೆ ಹೇಳ್ಬುಟ್ಟು ಬಡುವ್ರ ಜೀವ್ನಾಕ ಹೆಂಗ್ ಯಾ ಥರ ಎಲ್ಲ ಸಾವ್ಕಾರ ಅಂದ ಎಷ್ಟು ಅದಾರ ಸಾವ್ಕಾರು ರೂಪಾಯಿ ಭಾಗ್ದಾಗ ನಾಕಾಣೆ ಭಾಗ ಕಾಲು ಪರ್ಸೆಂಟು ಸಾವ್ಕಾರು ಮುಕ್ಕಾಲು ಪರ್ಸೆಂಟು ಬಡುವ್ರ ಅದಾರ ಅಂದರೆ ಯಾರಿಗ ತೋರ್ಸಂಗಿಲ್ಲ ನಾಲ್ಕು ಜನ್ರಿಗ ಇರ್ತೀವಿ ಇಲ್ಲಿ ಅಡ್ಯಾಡ್ತಾರ ಆತ್ಮಹತ್ಯೆ ಯಾಕ ಮಾಡ್ಕೊಂತಾರ ರೈತರು ಇದೇ ಥರ ಮಾಡ್ಕೊಳದು ಏನು ಮಾಡ್ತಿ ಇತ್ಲಾಗ ಬೆಳಿಯಿಲ್ಲ ಇತ್ತಾಗ ಬೆಳಿಯಿಲ್ಲಾ ಇತ್ತಾಗ ದುಡ್ಡಿಲ್ಲ ಹೆಂಗ್ ತಿನ್ನುದು ಯಾ ಥರ ಮಾಡೋದು ಮುಂದ ನೀವು ಮುಂಜಾಲಿ ನಾಲ್ಕು ಗಂಟೆಯಿಂದ ನೀರು ಪ್ರಯತ್ನ ಮಾಡಿದ್ರ ಅದು ಬರೋದು ನೀರು ಈಟ್ ಈಟ್ ಈಟ್ ಬರ್ತೈತ ಒಂದು ಮನೆಯಾಗ ಬಳಸ್ಕೊಬೇಕು ಅಂದ್ರ ಏನಂದ ನೂರ್ಲಿಂದ ಇನ್ನೂರು ಲೀಟ್ರ್ ಬೇಕು ಅದು ಕಡಿಮೆದಲ್ಲಿ ಕಡಿಮೆದಲ್ಲಿ ಬಳ್ಸ್ಕೊಳ್ತೀವಿ ಇನ್ನೂರು ಲೀಟ್ರ್ ಬೇಕು ಏನೋ ಅಲ್ಲಿಗೆ ಉಳ್ಕೊಂತೀವಪ್ಪ ಈ ಬೇಸಿಗೆ ಕಾಲ್ದಾಗ ನೀರು ಕುಡಿಯಾಕ್ಬೋಕು ಮುಖ ತೊಳ್ಕಳಕ್ ಸೊಲ್ಪ ಇದು ಏನು ಇದ್ದೆ ಇರ್ತಾವ ಇದಿದ್ದು ಪರಿಸ್ಥಿತಿ ಇದ್ದೇ ಇರ್ತಾವ ಮೂರು ದಿವಸ ನಾಲ್ಕು ದಿವಸ ಒನ್ ಸಲ ಮೈ ತೊಳ್ಕೊಂತಾರ ಹಳ್ಳಿ ಊರಾಗ ಹೆಂಗ್ ಜೀವನ ಆತು ಹೆಂಗ್ ನೀರಿನ ಸವ್ಲತ್ತು ಮಾಡ್ಸ್ಕೊ ರೀ ಬೋರ್ ಆಕ್ಸಿ ರೀ ಆಮೇಲೆ ರೈತರಿಗೆ ಲೋನ್ ಕೊಡುವಂಥ ಕೇಳ್ಕೊಳ ರೀ ಸಾರ್ ರೈತ್ರಿಗ ಆಗಲಿ ಯಾರ ಬಡುವ್ರ ಕುಟುಂಬ ಇರ್ತಾರೆ ಮಾಡಿ ಸಾರ್ ಮಾಡುದ ಬಿಟ್ಟು ಇದು ಮಾಡಿ ಅವ್ರಿಗ ಒಳ್ಳೆಯ ಅನ್ಕೂಲ ಮಾಡಿ ಕೊಡ್ರಿ ಸುಮ್ಮನೆ ಮೋದಿ ಸಾರಿಗ ಹೇಳ್ತಾ ಅದೀನಿ ಆಮೇಲೆ ಸಿದ್ಧರಾಮಯ್ಯ ಸಾರ್ ಎರಡು ವರ್ಷ ಆಯ್ತ ಸಾರ್ ಬರಗಾಲ ಆಗಿರೋದು ಲೋನ್ ಮಾಡ್ಕೊಡಿ ಮಾಡಿರಪ್ಪ ಬಡುವ್ರಿಗ ಅಂತ ಒಬ್ಬರಿಗೆ ನೋಡ್ಬ್ಯಾಡ್ರೀ ಬರಿ ಇದ್ದಂತಾರಿಗ ನೋಡ್ಕೊಂತ ಹೋಗ್ಬ್ಯಾಡಿ ಯಾರ ನಿಮ್ಮ ತಾವು ಬಂದ ಚೆನ್ನಾಗಿ ಮಾತಾಡ್ತಾರೆ ಅವ್ರ ತಾವ ಇವ್ರ ತಾವ ಅವರಿಗೆ ಮಾಡಪ್ಪ ಅಂತೇಳ ಬ್ಯಾಡ್ರಿ ಬಡವರಿಗೆ ಸೊಲ್ಪ ನೋಡ್ಕೊಂಡು ನಿಮ್ಮ ಅಧಿಕಾರಿಗೊಳಿಗೆ ಬಡುವ್ರ ಎಲ್ಲಿ ಅಧಾರ ಹೋಗ್ರಿ ಆಮೇಲೆ ಎಷ್ಟು ವರ್ಷ ಆಯಿತೋ ಐದು ಐದು ಇದು ಒಂದು ವರ್ಷ ಆರು ವರ್ಷ ಆಯಿತು ಯಾರಿಗೆ ಸರ್ಕಾರಿ ಮನೆ ಅಂತ ಕೊಡ್ತಿದ್ದರೂ ಯಾವ್ದಾರ ಕೊಡ್ತಾ ಇದೀರಾ ಅದು ನಿಲ್ಸ ಬಿಟ್ಟರು ಅದು ನಿಲ್ಸ ಬಿಟ್ಟರು ಕೆಲೋದನ್ ಹೆಂಗ ಮಾಡ್ಯಾರ ಯಾ ಥರದ್ ಮ್ಯಾಗ ಅಂದರೆ ಯಾರದೋ ಒಂದು ಇದು ಮಾಡಿ ಇದು ನಮ್ದೆ ಜಾಗ ಅಂತ ಕೆಲೊ ಕಡೆ ಸೊಲ್ಪ ಅವಾಗಿನ ಕಾಲ್ದಾಗ ಸೊಲ್ಪ ದುಡ್ಡು ತಗೊಂಡಾಯ ಅದು ಏನೋ ಅಪ್ಪ ಏನಾದರೂ ಗೌರ್ಮೆಂಟಿಂದು ಇದು ಅದು ಪಹಣಿ ಪಟ್ಟದ ಪಾ ಯಾರಿಗ ಮಾಡ್ಕೊಡಾಕ ಆಗಂಗಿಲ್ಲ ಇಲ್ಲಿ ಪಂಚಾಯ್ತ್ಯಾಗ ಏನು ಕೇಳ್ತಾರ ಯಾ ಥರನೆ ಕೇಳ್ತಾರ ಇಲ್ಲಪ್ಪ ನಿನ್ನ ಹೆಸ್ರಿಗ ಏನು ಆಗಿಲ್ಲ ಅಲ್ಲ ಇಲ್ಲೆ ಒಂದು ಕೊಡು ಅಂದ್ರ ಕೊಡಾಕ ಆಗಂಗಿಲ್ಲ ಅವ್ರ ರೈತ್ರ ಅವ್ರ ಬಂದೂ ಪಹಣಿದಾರ ಅವ್ರಲ್ಲ ಸೈನ್ ಮಾಡ್ಕೊಡ್ಬಕು ನಾವು ಹೇಳ್ತಾ ಅದೀವಿ ಸೈನ್ ಮಾಡ್ತಾ ಅದೀವಿ ಏನು ಮಾಡ್ತ ಮಾಡ್ಕೊಡಿ ಸಾರ್ ನಮಗೆ ದಾನಕಂತ ಮಾಡ್ಕೊಡಿ ಸಾರ್ ನಮಗೆ ಬಡುವ್ರ ಅದೀವಿ ಹಿಂಗ ನಮ್ದ ಯಾವುದಾರು ಮನೆ ತಂದಿತ್ತಂದರೆ ಈಗ ನೀವು ಲೋನ್ ಕೊಡ್ತಿ ಲೋನ್ ಕೊಡ್ದೆ ಇದು ಏನು ಐತಪ್ಪ ಮನಿದ ಏನಾ ದಾಖ್ಲಿ ಐತಿ ಏನು ಐತಿ ಅಂತ ಏನು ಇಲ್ಲದಿದ್ರ ನಾವು ಏನು ಕೊಡ್ಬಕು ಪಂಚಾಯ್ತಿಯವ್ರ ಕೇಳಿದ್ರ ಪಟ್ಟ ಪಹಣಿದಾರ ಬರ್ಬಕಪ್ಪ ಅವ್ರ ಬಂದು ನಿಮಗ್ ಸೈನ್ ಮಾಡಿ ಅವ್ರ ಇದು ಮಾಡಿದ ಮೇಲೆ ದಾನಕ್ಕೆ ಕೊಟ್ಟಿನಂತ ಬರ್ದ್ರ ಮಾಡಿ ಕೊಡ್ತೀವ ಅಂದ್ರ ನೀವು ಏನು ಕೊಡ್ತೀರಿ ನೀವು ಇದು ಕೇಳ್ತೀರಿ ಅಂದ್ರ ಏನೋ ಕೊಡ್ರಿಯಪ್ಪ ನಮಗೆ ನಿಮ್ಮ ಮನೆ ದಾಖ್ಲೆ ಏನು ಏನು ಕೊಡನೊ ಏನಾರ ಪಂಚಾಯ್ತ್ಯಾಗ ಕೇಳಿದ್ರ ನಿಂದ ಇದ್ರ ಕಟ್ತೀರಪ್ಪ ನೀರಿಂದು ನಿಂದು ಕಾ ಇದರ್ದೂ ರಸೀದಿ ಕಟ್ತಾ ಇದ್ದಿ ನೀನು ಏನು ಮನಿದ ಕಟ್ದಾಗ ಮನೆ ಇದಯ ಇರುದು ಜಾಗ ಇರದ ಅವ್ರ ಹೆಸ್ರಿಗೆ ಇಂಥವಲ್ಲ ಇದ್ದಿದು ಇಂಥವಲ್ಲ ಮಾಡಿ ಸಾರ್ ಮೋದಿ ಸಾರ್ ಇಂಥಾವ್ ಸಿದ್ಧರಾಮಯ್ಯ ಸಾರ್ ಇಂಥಾವ್ ಮಾಡಿ ಕೊಡಿ ಮಾಡ್ಕೊಡಿ ಇಂಥಾವ್ ಮಾಡ್ರಿ ಒಳ್ಳೇಯದು ಆಕತೆ ಆಯ್ತಪ್ಪ ಯಾರಿಗಾರ ಏನು ಮಾಡ್ಕೊಂಡ್ರಿ ಅವಾಗ ಏನೋ ಬಡುವರು ಈಗ ಇಪ್ಪತ್ತು ವರ್ಷ ಆಯ್ತ ಮೂವತ್ತು ವರ್ಷ ಮುಂಚೆ ಅದೆನೊ ತಗೊಂಡೀವಿ ಸೊಲ್ಪ ಸೊಲ್ಪ ಜಮೀನು ಅವಾಗ ಏನೋ ಐದು ಸಾವಿರ ಆರು ಸಾವಿರ ಅಂದ್ರ ದೊಡ್ಡ ರೇಟು ಐದು ಆರು ಸಾವಿರ ಅಂದ್ರ ಈಗ ಐದು ಆರು ಲಕ್ಷ ಇದ್ದಂಗೆ ಈಗಿನ ಕಾಲ್ದಾಗ ಆಟ ಏನು ಮಾಡ್ಕೊಟ್ಟರು ಈಗ ಏನು ಅಂತಾರ ನಾವು ಕಡಿಮೆ ರೇಟಿಗ ಅವ್ರ ಹೆಸ್ರಿಗೆ ಅದಾವ ಪಹಣಿದಾರ ಬರ್ಬಕು ಕುಂದರ್ಸ್ಬೇಕು ಆಮೇಲೆ ಅವ್ರ ಸೈನ್ ಮಾಡ್ಬಕು ಆಮೇಲ ನಿಮ್ಮ ಹೆಸ್ರಿಗ್ ಲೈನ್ ಲೋನ್ ಕೊಡ್ತಿ ಅಂತಾರ ಈ ಥರ ಬ್ಯಾಡ ಈ ಥರ ಲೋ ಇದು ಆದ್ರ ನಮ್ಮ ಮನಿದು ಕೇಳ್ತಾರ ಕೇಳ್ದಾಗ ದಾಖ್ಲೆ ತರ್ಬೇಕಾ ಮನೆ ಮ್ಯಾಗ ಏನಂತ ಏನೋ ದಾಖ್ಲಾತಿ ಕೊಡಿ ಅಂತ ಬ್ಯಾಂಕ್ನವ್ರ ಕೇಳ್ತಾರೆ ಹೇಳ್ರಿ ಬ್ಯಾಂಕ್ನರಿಗೇ ದಾಖ್ಲಾತಿ ಏನೊಪ್ಪ ಅವ್ರ್ದು ಆದಾಯ ಕಾರ್ಡು ಆದಾಯ ಕಾರ್ಡ್ ನೀವು ಎಲ್ಲಿ ಅದಿಗೆ ಪರ್ತಿ ನೀವು ಆದಾಯ ಕಾರ್ಡ್ ಆದಾಯ ಕಾರ್ಡ್ ಅಂತೀರಿ ಎಲ್ ಆದಾಯಲ್ಲ ಅದ್ರಂಗೆ ತೋರ್ಸ್ತೀರಿ ಆದಾಯ ಕಾರ್ಡ್ ಮೇಲೆ ಲೋನ್ ಮಾಡ್ರಿ ಅಂಥವ್ರಿಗೆ ಅಂತೇಳವ ಬಡುವರು ಇರ್ತಾರೆ ಯಾರ ಗುಡ್ಸ್ಲ ಕಟ್ಕೊಂಡು ಇರ್ತಾರೆ ಏನು ನಿಮ್ಮ ಸಬ್ಸಿಡಿ ಬಂದಿದ್ದ್ ಕೊಡಿ ಸಾರ್ ಇದ್ದಿರ್ತಾರೆ ಯಾರೋ ಒಳಗ ಒಳಗ ರೊಕ್ಕ ಕೊಟ್ಟು ಬಿಡ್ತಾರ ಲಂಚ ಕೊಡ್ತಾರ ಅಂತ ಅವ್ರಿಗ ಇಂಥವ್ ಮಾಡಾಕ ಹೋಗ್ಬೇಡ್ರಿ ಬಡುವ್ರಿಗ ಯಾರಿ ಕೊಡ್ಲಾರ್ದಾರ ಇರ್ತಾರಪ್ಪ ಅವ್ರ ಮಾ ಇದು ಕೊಡ್ತಾನೆನೋ ಆತ್ಮಹತ್ಯೆ ಅಂದ್ರ ಎದಕ್ಕ ಮಾಡ್ಕೊಂತ ಇದಕ್ಕೆ ಎದಕ್ಕ ಅವ್ರ ಎಸ್ರ್ ಮ್ಯಾಗ ಇಲ್ಲ ಏನಾರ ಗೌರ್ಮೆಂಟ್ ಇವ್ರ್ಗಾ ಬ್ಯಾಂಕ್ನಾಗ ಕೇಳಿದ್ರ ಆದಾಯ ಕೊಡಿ ಅಂತಾರ ನಿಂದು ಏನು ಐತ ಕೊಡಪ್ಪ ಮನೆ ದಾಖ್ಲೆ ಐತ ಅಂತ ಅವ್ರ ಕೇಳ್ತಾರೆ ಅದಕ್ಕೆ ಕೊಡಾಕ ಆಗಂಗಿಲ್ಲ ಇವ್ರ ಒಳಗ ಹೋಗಿ ದಾಖ್ಲೆ ಕೇಳೋ ಜನ ಇರ್ತಾವ ಅವ್ರ ಒಳಗ ಹೋಗಿ ಯಾರೋ ಒಂದು ಐವತ್ತು ಅರ್ವತ್ತು ಸಾವಿರ ಒಗದ್ರ ಅವ್ರಿಗ ಲೋನ್ ಆಕತ ನಮ್ಮಂಥರ ಬಡುವ್ರಿಗ ಏನು ಮಾಡ್ಬಕ ನಾವು ಏನು ಮಾಡಾಕ ಆಗಲ್ಲ ನಮ್ಮ ಹೆಸ್ರಿಗ್ ಏನು ಇಲ್ಲ ಅಲಾ ಯಾ ಥರ ಇಲ್ಲ ನಮ್ಮ ಹೆಸ್ರಿನಾಗ ಈ ಥರ ಇದ್ದಿದ ಮ್ಯಾಗೆ ಇದು ಮಾಡ್ಕೊಟ್ಟು ನಿಮ್ಗ ಸೌಲಭ್ಯ ಸರ್ಕಾರ ಮಾ ಸರ್ಕಾರ್ಲಿಂದ ಸ್ವಲ್ಪ ಲೋನ್ ಮಾಡಿ ಕೊಡಿ ಆದಾಯ ಕಾರ್ಡ್ ಮಾಡ್ಕೊಡೀ ಈ ಮನೆ ದಾಖ್ಲಾತಿ ಅಂತಾರ ಮನೆ ದಾಖ್ಲಾತಿ ಅಂದ್ರ ಅವರು ಪಟ್ಟದ ಪಟ್ಟದ ಇಲ್ಲ ಇದು ಪಟ್ಟದೂ ಅವ್ರ ಪಾಣಿ ಹೆಸ್ರಿನ್ ಮ್ಯಾಗ ಬರ್ಬಕು ಅಂತ ಇಷ್ಟೆಲ್ಲ ನೀವು ಸೌಲಭ್ಯ ಮಾಡ್ಕೊಡಿ ದಯವಿಟ್ಟು ಜೈ ಶಿವಲಾಲ್